ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಪೂರ ಆನ್ಲೈನು ಟ್ರಾನ್ಸ್ಫಾರ್ಮಿಷನ್ ಭಾಳ ಫಾಸ್ಟಾಗೋಯ್ತು ನೋಡಿರಿ ಜಮಾನಾ ಇಲ್ಲಾಂದ್ರೆ ಇಷ್ಟು ಎಲ್ಲರೂ ಕೈದಾಗೆ ಫೋನ್ ಹಿಡ್ಕೊಳ್ಬೋದು ಇಷ್ಟೆಲ್ಲ ಪೇಮೆಂಟ್ ಆನ್ಲೈನ್ ಮಾಡಾಕದು ಸ್ಕೂಲಿಗೆ ಎಲ್ಲ ಇದು ಮಾಡೋದು ಎಲ್ಲ ಇಷ್ಟ್ ಚೇಂಜ್ ಆಗ್ತಿದ್ದಿಲ್ಲ ಆನ್ಲೈನ್ ಲಾಕ್ಡೌನ್ ಏನು ಬಂತು ಕೊರೋನ ಕಡೆದು ಪೂರ ದುನಿಯಾಕ್ಕೆ ಒಂದು ಕಡೆ ನಿಂದ್ರುಸ್ಯಾಕ್ತು ಭಾಳ ಮಂದಿ ಸತ್ತರು ಪಾಪ ಭಾಳ ಇದಲಿಂದ ಭಾಳ ದುಃಖ ಆಗ್ತದ ಭಾಳ ಮಂದಿ ತಕ್ಲೀಫ್ ಆಯಿತು ಕಡೆಗೆ ಇನ್ನೊಂದು ಕಡಿಂದ ಏನಪ್ಪ ಅಂತಂದ್ರೆ

ಇದಕ್ಕೇನಪ್ಪ ಅಂತಂದ್ರೆ ಅಲ್ಲಿ ಲಾಕ್ಡೌನ್ ಆಗಿನ ಕಡಿಂದ ಏನು ಇದೆ ಗ್ ಅದು ಮಜ್ಬೂರಿ ಆಗೋಯ್ತು ಮಂದಿಗೆ ಮನೆಗೆ ಕುಂತು ಇನ್ನು ಏನು ಮಾಡಬೇಕು ಅದು ಟೆಕ್ನಾಲಜಿ ಅನ್ನದ್ ಮಂದಿ ಜೀವನದಾಗೆ ಅದು ಮಜ್ಬೂರಿಯಿಂದ ಬಂತು ಅದು ಮಜ್ಬೂರಿಯಿಂದ ಇಷ್ಟು ಸ್ಪೀಡ್ಲಿಂದ ಕೆಲ್ಸ ಆಗೋಯಿತು ಇಲ್ಲಾಂತಂದ್ರೆ ಇನ್ನೊಂದು ಹತ್ತು ವರ್ಷ ಬಾದ್ ಎಲ್ಲಿಗೆ ಹೋಗ್ತಿದ್ದೇವೆ ನಾವು ಅದು ಹೀಗೆ ಎರಡು ಮೂರು ವರ್ಷದಾಗೆ ಹೋದೆವು ಹುಡ್ಗರ್ದು ಸ್ಕೂಲ್ಗಳು ಮೊಬೈಲ್ ಮೇಲೆ ನಡಿಲತ್ತು ಲ್ಯಾಪ್ಟಾಪ್ದಾಗೆ ನಡಿಲತ್ತೂ ಆಫೀಸ್ ಕೆಲ್ಸಗಳು ಲ್ಯಾಪ್ಟಾಪ್ದಾಗೆ ನಡಿಲತ್ತು ಹೀಗಾಗಿ ಮೊಬೈಲು ಮತ್ತು ಲ್ಯಾಪ್ಟಾಪ್ ಯೂಸ್ಗಳು ಭಾಳ ಹೆಚ್ಚಾಗಿದೆ ಇಲ್ಲ ಮೊದಲು ಎಲ್ಲಿರ್ತಿದ್ವು ಹುಡ್ಗುರಿಗೇನು ಗೊತ್ತಿರ್ತಿತ್ತು ನಾವು ಸಣ್ಣೋರಿದ್ದಾಗ ನಮಗೆ ಎಲ್ಲಿ ಗೊತ್ತಿತ್ತಪ್ಪ ಮೊಬೈಲ್ ಯೂಸ್ ಮಾಡೋದು ಏನೂ ಬಿ ಗೊತ್ತಿದ್ದಿಲ್ಲ ಇವತ್ತಿಂದ ಈಗ ನಮ್ಮದು ಕಾಕೋವ್ರ ಮಗನು ಸಣ್ಣವನು ಇನ್ನು ಇರ್ಲಕ್ಕಿ ಮೂರನೇ ನಾಲ್ಕನೆಯೋನು ಅವ್ನಿಗೆ ಟೈಪ್ ಮಾಡಕ್ ಬರ್ಲ್ ಹೋದ್ರೂ ಬಿ ಅವ ಗೂಗಲ್ದಾಗೆ ಎಲ್ಲ ಹುಡುಕಿ ತೆಗಿತಾನೆ ಹೆಂಗೆ ತೆಗಿತಾನೆ ಅವ್ನಿಗೆ ಕುನದಲ್ ಹೋಗಿ ಗೂಗಲ್ದಾಗೆ ಅಲ್ಲಿ ವಾಯ್ಸ್ ಕಮ್ಮಾಂಡ್ ಇದೆ ಹೋಗಿರ್ತಾನ್ ಅವ ಅಂತಂದ್ರೆ ಹೇ ಹೇ ಗೂಗಲ್ ಅಂತಾನೆ ಗೂಗಲ್ದಾಗೆ ಹೋಗ್ಕಂಡ್ ಎಲ್ಲ ಹುಡುಕ್ತಾನೆ ಇಷ್ಟು ಫಾಸ್ಟಾಗ್ಯಾವೆ ಇವತ್ತುನೊಳ ಪಾರ್ಗಳು ಮತ್ತು ಇದು ಹೆಂಗೆ ಸುಮ್ಮನೆ ಆಗ್ತದಾ ಇದು ಎಲ್ಲ ಕಾರಣ ಲಾಕ್ಡೌನ್ ಲ್ಯಾಪ್ಟಾಪ್ ಯೂಸ್ ಬಿ ಹಾಗೆ ಹೆಚ್ಚಿಗಾಯಿತು ಯಾಕಂತಂದ್ರೆ ಮನ್ಯಾಗೆ ಕೂರದು ಡ್ಯೂಟಿ ಮಾಡೋದು ಎಲ್ಲರೂ ಏಸ್ ದಿನ ಅಂತ ಕಂಪ್ನಿದೋರು ಚುಟ್ಟಿ ಕೊಡ್ತಾರೆ ಅವ್ರು ನೋಡಿರಿ ಟೆಕ್ನಾಲಜಿ ಇದ್ರೆ ಅದು ಹೆಂಗೆ ಯೂಸ್ ಆಗ್ತದ ಮನ್ಯಾಗೆ ಇಲ್ಲಿ ಕುಳ್ತಲ್ಲೇ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಅಂದು ಹೇಳಿ ಇಲ್ಲೇ ಶುರು ಮಾಡಿದ್ರು ಈಗ ಚೌಬೀಸ್ ಘಂಟೆ ಏನಿದೆ ಅಂತಂದ್ರೆ ಪಾರ್ಗಳು ಏನಿದೆ ತಂದೆ ತಾಯಿಗೆ ನೋಡ್ಕೊಳ್ತ ಕುಂತರು ತಂದೆ ತಾಯಿ ಏನು ಮಾಡ್ತಾರೆ ಫೋನ್ ಹಿಡ್ಕೊಂಡು ಕೂಡ್ಲತ್ತಾರಾ ಇಲ್ಲಂತಂದ್ರೆ ಇದು ಲ್ಯಾಪ್ಟಾಪ್ ನೋಡ್ಕೋತ ಕೂಡ್ಲತ್ತಾರಾ ಪಾರ್ಗಳಿಗೆ ಮತ್ತು ಅದು ರೂಢಿಗೆ ಬೀಳ್ತದೆ ಮತ್ತು ಮನ್ಯಾಗೆ ಕುಂತು ಮತ್ತೆ ಈಗ ಅವ್ರಿಗೆ ಟೈಮ್ ಪಾಸ್ ಬಿ ಏನಾರ ಬೇಕಿಲ್ಲ ಏನು ಅಂದ್ರೆ ಹುಡ್ಗರು ಸ್ಕೂಲಿಗೆ ಹೋಯ್ತಿದ್ರು ಬರ್ತಿದ್ರು ಸಂಜೆಗ್ ಮತ್ತೆ ಟ್ಯೂಷನ್ಗ್ ಹೊಯ್ತಿದ್ರು ಬರ್ತಿದ್ರು ತಂದೆ ತಾಯಿ ಏನು ಮಾಡ್ಲತ್ತಾರೆ ನೋಡ್ತಿದ್ದಿಲ್ಲ ತಂದೆ ತಾಯಿ ಡ್ಯೂಟಿ ನೋಡ್ತಿದ್ದಿಲ್ಲ ಈಗ ಏನಿದೆ ತಂದೆ ತಾಯಿ ಬಿ ಮನೆಗೇ ಹುಡ್ಗರು ಬಿ ಏನಿದೆಪ್ಪ ಅಂದ್ರೆ ಅವ್ರೂ ಮನೆಗೆ ಹೀಗಾಗಿ ತಂದೆ ತಾಯಿ ಏನು ಡ್ಯೂಟಿ ಮಾಡೋದು ಏನಿದೆ ಇವ್ರು ನೋಡಿದ್ರ್ ಅವ್ರಿಗೆ ಬಿ ಏನಿದೆ ಅಂತಂದ್ರೆ ಅದು ಒಂದು ಮನ್ಸಿನೊಳಗೆ ಅದು ಕ್ಯೂರ್ಯೋಸಿಟಿ ಅಂತಾರಲ್ವ ಅದು ಬರ್ತದೆ ಇವ್ರು ಏನು ಮಾಡ್ಲತ್ತಾರೆ ನಮ್ಮ ಅವ್ವ ಅಪ್ಪ ಏನು ಮಾಡ್ಲತ್ತಾರೆ ಅಂತ ಅಂತೇಳಿ ಅದು ಒಂದನೇ ಮಾತು ಇನ್ನೊಂದು ಏನಪ್ಪ ಅಂತಂದ್ರೆ ಟೈಮ್ ಪಾಸ್ ಬಿ ಏನಾರ ಬೇಕಲ್ವ ಹುಡ್ಗರಿಗೆ ಹೆಂಗಾರೂ ಮಾಡಿ ಏನಾರ ಟೈಮ್ ಪಾಸ್ ಮಾಡಬೇಕು ಎಷ್ಟು ದಿನ ಅಂತ ಸುಮ್ನೆ ಕೂಡ್ತಾ ಹುಡ್ಗರ ಮೈಂಡು ಭಾಳ ಚುರ್ಕು ಇರ್ತದೆ ಭಾಳ ಅಂದ್ರೆ ಭಾಳ ಜಾಸ್ತಿ ಚುರುಕು ಇರ್ತದೆ ಅವು ಏನು ಬಾ ಅಂತಂದ್ರೆ ಅವು ನೋಡೊತ್ತಿಗೆ ಕಲ್ಕೋತಾವೆ ಈಗ ತಂದೆ ತಾಯಿ ಫೋನ್ ಯೂಸ್ ಮಾಡೋದು ನೋಡುವುದು ಇವು ಲ್ಯಾಪ್ಟಾಪ್ ಯೂಸ್ ಮಾಡೋದ್ ನೋಡೋದ್ ಅಂದ್ರೆ ಅವ್ರ್ದು ಜನ್ರೇಷನ್ದಾಗೆ ಬಿ ಅವು ಸಣ್ಣೋರು ಇದ್ದಾರೆ ಬೀ ಅವ್ರು ಅದು ಭಾಳ ಜಲ್ದಿ ಎಲ್ಲ ಕ್ಯಾಚ್ ಮಾಡ್ಕೊಂಡು ಇದು ಕಲಿಲಿಕ್ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಈ ಜನ್ರೇಷನ್ದಾಗೆ ಏನಿದೆ ಅವ್ರ ಜನ್ರೇಷನ್ದಾಗೆ ಭಾಳ ಅಂದ್ರೆ ಭಾಳ ನಾವು ಏನು ನಮಗ ಇಪ್ಪತ್ತೈದು ವಯಸ್ಸಿಗೆ ನಮ್ಗೆ ಎಷ್ಟು ಬುದ್ಧಿ ಬಂತು ಇಪ್ಪತ್ತು ಇಪ್ಪತ್ತೈದು ವಯಸ್ಸಿಗೆ ನಾವು ಏನು ಫೋನ್ ಲ್ಯಾಪ್ಟಾಪ್ ಯೂಸ್ ಮಾಡ್ಲಿಕ್ ಶುರು ಮಾಡಿದೆ ಅವರು ಎಂಟನೇ ಹತ್ತನೇ ವಯಸ್ಸಿಗೇ ಅವ್ರು ಅಷ್ಟು ಯೂಸ್ ಮಾಡ್ಲಿಕ್ ಸ್ಟಾರ್ಟ್ ಮಾಡ್ಯಾರೆ ಒಂಥರ ಇದು ಒಳ್ಳೆಯದೇ ಟೆಕ್ನಾಲಜಿವೈಸ್ ನೋಡಿದ್ರ್ ಅವ್ರು ಒಂದು ಸ್ವಲ್ಪ ಫಾಸ್ಟ್ ಆದರು ಬಟ್ ಏನಪ್ಪ ಅಂತಂದ್ರೆ ಜರಾ ಭಾಳ ಓವರ್ ಬಿ ಅತಿಯಾದದ್ದು ಪ್ರತಿಯೊಂದು ವಿಷಯವೂ ವಿಷ ಅಂತ ಅಂತಾರಲ್ವ ಹಂಗಾಗಿ ಏನಾಗಿದ್ ಅಂದ್ರೆ ಅವರೂ ಅಡಿಕ್ಟಾಗಿ ಹೋಗ್ಯಾರೆ ಹೊರಗೆ ಹೋಗೋದು ಆಟ ಆಡೋದು ಈ ಥರದ್ದೆಲ್ಲ ಏನಿಲ್ಲ ಈಗ ನೋಡ್ರಿ ಆನ್ಲೈನ್ ಸ್ಕೂಲು ವರ್ಕ್ ಫ್ರಮ್ ಹೋಮು ಎಲ್ಲರ್ದು ಮನೆಗೆ ಇದ್ದಿದ್ದು ಇದು ಗೋಳೇ ಆಗೋಗಿತ್ತು ಯಾವಾಗ ಯಾವಾಗ ಪಾರ್ಗಳು ಸ್ಕೂಲಿಗೆ ಹೋಗ್ತಾವ ಅನ್ನೋಂಗಾಗಿತ್ತು ಈಗ ನಮ್ದೂ ನಮ್ನು ವರ್ಕ್ ಫ್ರಮ್ ಹೋಮ್ ಮಾಡಿದೆ ಈಗ ಬೆಂಗ್ಳೂರ್ದಾಗೆ ಡ್ಯೂಟಿ ಇತ್ತು ಡ್ಯೂಟಿ ಏನೂ ಅಲ್ ಮಾಡಕ್ಕಾಗಿಲ್ಲ ಇಲ್ಲಿ ಮನ್ಯಾಗೆ ಕುಳ್ತೇ ಡ್ಯೂಟಿ ಮಾಡ್ದೊ ಆಫೀಸ್ಗೋಗಿ ಡ್ಯೂಟಿ ಮಾಡೋದು ಬಹ್ಳ ಒಂಥರ ನೋಡಿದ್ರೆ ಒಂದು ಪ್ರಸಂಗದಾಗೆ ಅರಾಮಿತ್ತು ಯಾಕಂತಂದ್ರೆ ಹತ್ತಕ್ಕೆ ಇರ್ತಿತ್ತು ಎಂಟಕ್ಕೆ ಮನೆಯಿಂದ ಬಿಡ್ತಿದ್ದೆವು ಎರಡು ತಾಸು ಹೊಗ್ತಿದ್ದೆವು ಆಫೀಸ್ದಾಗೆ ಕೂರ್ತಿದ್ದೆವ್ ಡ್ಯೂಟಿ ಮಾಡ್ತಿದ್ದೆವು ಒಂದು ತಾಸು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅಂದ್ರೆ ಬಿಡ್ತಿದ್ರು ಮತ್ತು ಸಂಜೆಗ್ ಐದಕ್ಕೆ ಆಫೀಸ್ ಮುಗಿತಿತ್ತು ಸೊ ಹತ್ತರಿಂದ ಐದು ಅಂತಂದ್ರೆ ಇರೋದೆ ಏಳು ಎಂಟು ತಾಸು ಡ್ಯೂಟಿ ಅದ್ರೊಳ್ಗೆ ನಾವು ಮಧ್ಯಾಹ್ನ ಮತ್ತೊಂದು ತಾಸು ಊಟಕ್ಕೆ ಅಂತಂದ್ರೆ ನಾವು ಮಾಡೋದೇ ಒಂದು ಆರು ತಾಸು ಏಳು ತಾಸು ಡ್ಯೂಟಿ ಮಾಡ್ತಿದ್ದೆವು ಇದು ವರ್ಕ್ ಫ್ರಮ್ ಹೋಮ್ ಮನೆಗೆ ಇದ್ದಿದ್ ಕಡೆಯಿಂದ ಹೇಗಾಯ್ತೋ ಅವ್ರಿಗೆ ಗೊತ್ತಾಯಿತು ಇವ್ರಿಗೆ ಟ್ರಾವೆಲಿಂಗಾರೂ ಇಲ್ಲ ಇವ್ರೇನು ಬಸ್ದಾಗಿಂದ ಮನೆಲಿಂದಾರೂ ಏನು ಆಫೀಸಿಗೆ ಬರೋದ್ ಇವ್ರಿಗೆ ಜರುರತ್ತಿಲ್ಲ ಸೋ ಹತ್ತಕ್ಕೆ ಬರೋದ್ ಇವ್ರು ಒಂಬತ್ತಕ್ಕೇ ಶುರು ಮಾಡ್ಲತ್ರು ಮತ್ತು ಈಗ ನಾನು ಲೇಟ್ ಮಾಡಿದೆ ಅಂತ ಹೇಳಿ ಅಂದ್ರ್ ಬಿ ಅನ್ನಂಗಿಲ್ಲ ಒಂಬತ್ತಕ್ಕೇ ಶುರು ಮಾಡತ್ರು ಮತ್ತು ಮಧ್ಯಾಹ್ನ ಊಟಕ್ಕಾರೂ ಹೊರಗೆ ಎಲ್ಲಿ ಹೋಗ್ತೀರೀ ಮನೆಗೆ ಅಲ್ಲೇ ಕೂಡ್ತೀರಿ ಅಲ್ಲೇ ಊಟ ಮಾಡ್ತೀರಿ ಸಂಜೆಗ್ ಬಿ ಏನು ಮತ್ತೆ ಏನು ಐದಕ್ಕೆ ವಾಪಸ್ಸು ಬರೋರು ಯಾಕಂದ್ರೆ ಎರಡು ಗಂಟೆ ಬಸ್ಸಿನಾಗೆ ಕುಂತು ಮನೆಗ್ ಹೋಗೋದು ಇರ್ತಿತ್ತು ಬೆಂಗ್ಳೂರ್ದಾಗೆ ಇದ್ರೆ ಇಲ್ಲಿ ಅದೂ ಇಲ್ಲ ಅದೂ ವರ್ಕ್ ಫ್ರಮ್ ಹೋಮ್ ಇದ್ದಿದ್ ಕಡಿಂದ ಇಲ್ಲ ಸೊ ಮುಂಜಾನೆ ಒಂಬತ್ತಕ್ಕೆ ಶುರು ಆದ್ರೆ ಸಂಜೆ ಒಂಬತ್ತರ ತನಕ ಬಾರ ಬಾರ ಗಂಟೆ ಡ್ಯೂಟಿ ಆಯಿತು ಉಲ್ಟಾ ಇದು ಉಲ್ಟಾ ತಲೆ ವಜ್ಜೆ ಜಾಸ್ತಿ ಆಗೋಯಿತು ಎಲ್ಲರದ್ದು ಇದು ನಂದು ಒಬ್ಬನ ಗೋಳು ಅಂತಿಲ್ಲ ಪ್ರತಿಯೊಬ್ನೂ ಎಷ್ಟು ಬಿ ಮಂದಿ ದೋಸ್ತರು ಹರ ಎಲ್ಲರದ್ದೂ ಪ್ರ ಎಲ್ಲರಿಗ್ ಇದೇ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಬಾರ ಬಾರ ಗಂಟೆ ಡ್ಯೂಟಿ ಡ್ಯೂಟಿ ಭಾಳ ನೋಡು ಯಾವಾಗ ಅಂದ್ರೆ ಅವಾಗ್ಲೇ ಮೀಟಿಂಗ್ ಹೇಳೋರು ಮ್ಯಾನೇಜರ್ ನಮ್ಮ ಮ್ಯಾನೇಜರು ಅಲ್ಲಿ ಇಡುಗೊಳ್ ಕರ್ದು ಇದು ಮಾಡಿಕೊಡ್ರಿ ಅದು ಮಾಡಿಕೊಡ್ರಿ ಶನಿವಾರ ಅನ್ನದಿಲ್ಲ ಆದಿತ್ಯವಾರ ಅನ್ನದಿಲ್ಲ ಭಾಳ ಟಾರ್ಚರೇ ಆಗೋಗಿತ್ತು ಅದು ಒಟ್ಟು ಒಂದು ಮಾತು ಸುಖ ಬೀ ಏನಪ್ಪ ಅಂತಂದರೆ ಮನ್ಯಾಗೆ ನಮ್ಮ ಊರಾಗೇ ಇರೋದು ಮನೆ ಕೆರೇ ಹೆಚ್ಚಿಗೆ ಏನೂ ಹೋಗ್ತಿದ್ದಿಲ್ಲ ಊಟದ ಖರ್ಚು ತಿರ್ಗಾಡೋದ್ ಖರ್ಚು ಅವೆಲ್ಲ ಭಾಳ ಅಂದ್ರೆ ಭಾಳ ಉಳಿತಾಯ ರೊಕ್ಕ ಭಾಳ ಅಂದ್ರೆ ಭಾಳ ಉಳಿತಾಯ ಆಗ್ಯಾವೆ ರೀ ಒಂದು ವರ್ಷ ಎರಡು ವರ್ಷ್ದಾಗೆ ವರ್ಕ್ ಫ್ರಮ್ ಹೋಮ್ ಏನು ಮಾಡಿದ್ದೇವೆ ಪಕ್ಕಾ ಭಾಳ ಉಳಿತಾಯ ಆಗ್ಯದೆ ಬಟ್ ಕೆಲಸ ಏನಪ್ಪ ಅಂತಂದ್ರೆ ಮನ್ಸಿನ ನೆಮ್ಮದಿ ಹೋಗಿದ್ ಭಾಳ ಅಂದ್ರೆ ಭಾಳ ಮನೆಗೇ ಕೂರ್ಬೇಕು ಕೆಲಸ ಮಾಡಬೇಕು ಎಷ್ಟನ್ನು ಅವರು ಯಾಕಪ್ಪ ಇದು ಯಾಕೆ ಕೆಲಸ ಆಗಿಲ್ಲ ಅದ್ಯಾಕೆ ಕೆಲಸ ಆಗಿಲ್ಲ ಅಂತಂದ್ರೆ ರೆಸ್ಟ್ ಕೊಡಲಾರ್ದೆ ಹನ್ನೆರಡು ಹನ್ನೆರಡು ತಾಸು ಕೆಲಸ ಮಾಡದಂದ್ರೆ ಏನು ಮನುಷ್ಯ ಏನು ಇವ ಏನು ಮನ್ ಇದೇನು ನಮಗೇನು ಮಷಿನ್ನು ಮಷಿನ್ ಟ್ರೀಟ್ ಮಾಡ್ದಂಗೆ ಇಲ್ಲಿ ಟ್ರೀಟ್ ಮಾಡೋ ಹತ್ತಾರೆ ನಮಗೇನೂ ಮನುಷ್ಯತ್ವವೇ ಇರ್ಲಾರ್ದಂಗೆ ಇದೆ ಬಟ್ ಅದು ಇಲ್ಲ ರೊಕ್ಕ ಉಳ್ದವೆ ಅನು ಅದು ಉಳ್ದಿಲ್ಲಂತ ಅನ್ನಲ್ಲ ರೊಕ್ಕ ಭಾಳ ಉಳ್ದಾವೆ ಭಾಳ ಮಂದಿಗೆ ಏನಾಗ್ಯದೆ ಅಂತಂದ್ರೆ ಇವ ವಾಪಸ್ಸು ಮನೆಯಿಂದ ಹೋಗಿ ವಾಪಸ್ಸು ಅಲ್ಲಿ ಹೋಗಿ ಡ್ಯೂಟಿ ಮಾಡು ಅಂತಂದ್ರೆ ವಜ್ಜೆ ಆಗಿದ್ ಮನೆಗೆ ಕುಂತು ಡ್ಯೂಟಿ ಮಾಡೋದ್ ಭಾಳ ಅರಾಮಾಗ್ಯದೆ ಕಡೆಗೆ ಏನು ಅನಿಸ್ತು ಅಂದ್ರೆ ಮನೆಗ್ ಕುಂತ್ ಡ್ಯೂಟಿ ಮಾಡೋದ್ ಭಾಳ ಮಂದಿ ಏನು ಮಾಡ್ತಾರಂದ್ರೆ ಟೈಮ್ ಪಾಸು ಸುಳ್ಳು ಹೇಳೋದು ಪ್ರೊಡಕ್ಟಿವಿಟಿ ಅಂತ ಏನು ಅಂತಾರಲ್ವ ಅದು ಅಲ್ಲಿ ಆಫೀಸ್ದಾಗೆ ಇದ್ದರೆ ಏನು ಹಿಂಗೆ ಎಲ್ಲರೂ ಕುಂತು ಕೆಲಸ ಮಾಡಿದ್ರ್ ಅದು ಸೀರಿಯಸ್ನೆಸ್ ಇರ್ತಿತ್ತು ಮನೆಗೆ ಏನು ಇರ್ತು ಅಂದ್ರೆ ಎಲ್ಲರೂ ಒಂದೇ ಕಡೆ ಇರೋಲ್ಲ ಸೀರಿಯಸ್ನೆಸ್ ಇರೋಲ್ಲ ಅದು ಪ್ರೊಡಕ್ಟಿವಿಟಿ ಏನು ಆಗ್ತದ್ ಅಂದ್ರೆ ಎರಡು ದಿನ್ದಾಗೆ ಕಂಪ್ಲೀಟ್ ಆಗೋದ್ ಅಂದೆ ನಾಲ್ಕು ದಿನ ಆಯಿತು ನೋಡ್ಲಿಕ್ ಬಾರ ಗಂಟೆ ಕಂಪ್ಯೂಟರ್ ಮುಂದೆ ಕುಳ್ತಂಗೆ ಕಡೆಗ್ ಏನಿದೆ ಇಲ್ಲಿ ಕಂಪ್ಯೂಟ್ರ್ ಮುಂದೆ ಕುಂತಿರೆ ಈಚೆ ಕಡೆ ಟಿ ವಿ ಚಾಲು ಇರ್ಬೋದು ಈಚೆ ಕಡೆ ಫೋನ್ ಚಾಲು ಇರ್ಬೋದು ಅದು ಆಫೀಸ್ದಾಗೆ ಇಂಥವೆಲ್ಲ ಟೈಮ್ ಪಾಸ್ ಮಾಡೋಕ್ ಬರಲಿಲ್ಲ ಸೊ ಇಂಥವೆಲ್ಲ ಭಾಳ ಆಗ್ಯಾವೆ ಅದಕ್ಕೆ ಇದು ಒಂಥರ ಚೊಲೋ ಇದ್ರೆ ಒಂಥರ ಖರಾಬೂ ಇದೆ ಅದಕ್ಕೆ ಇದ್ಕೆ ಹೊಸದು ಏನು ಮಾಡೋ ಹತ್ತಾರೆ ಅಂತಂದ್ರೆ ಇವ್ರ ಕಂಪ್ನಿ ಹೈಬ್ರಿಡ್ ಮಾಡಲ್ ಸ್ಟಾರ್ಟ್ ಮಾಡ್ಯಾರೆ ಅಂದ್ರೆ ಮೂರು ದಿನ ಆಫೀಸಿಗೆ ಬನ್ರಿ ಮೂರು ದಿನ ಮನೆಗ್ ಇರ್ರಿ ಅಥವಾ ಎರಡು ತಿಂಗ್ಳು ಆಫೀಸಿಗೆ ಬನ್ರಿ ಎರಡು ತಿಂಗಳು ಮನೆಗ್ ಇರ್ರಿ ಅಂತಂದು ಇದು ಹೊಸದು ಶುರು ಮಾಡ್ಯಾರೆ ನೋಡ್ಬೇಕು ಇದೀಗ ಹೆಂಗೆಂಗೆ ಆಗ್ತದೆ ಹೆಂಗೆಂಗೆ ಇಲ್ಲ ಮುಂದೆ ಅಂತ